ನಮಸ್ತೆ ಸಿಸ್ಟರ್ ನಾನು ಸೌಮ್ಯ ಅಂತ ಹೇಳಿ ಮಾತಾಡ್ತಾಯಿರೋದು ನನಗೆ ಮದುವೆ ಕ್ರಿಶ್ಯನ್ ಮದುವೆ ಬಗ್ಗೆ ಪ್ರಬಂಧ ಬರ್ಕೊಂಬರೋಕ್ಕೆ ಹೇಳಿದ್ದರು ಸಿಸ್ಟರ್ ಅದಕ್ಕೆ ನನಗೆ ನಿಮ್ಮ ನೆನಪಾಯ್ತು ಅದಕ್ಕೆ ಅದ್ರ ಬಗ್ಗೆ ಕೇಳೋಣ ಅಂತ ನಾನು ನಿಮಗೆ ಕಾಲ್ ಮಾಡಿದೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ ನೀವು ಅಂತ ನಿಮ್ಮ ಕಡೆ ಎಲ್ಲ ಮದುವೆ ಹೇಗಿರುತ್ತೆ ಆಂ ಹೆಂಗೆಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ಹೇಳಿ ಸಿಸ್ಟರ್ ಪ್ರಬಂಧ ಬರೀಬೇಕಿತ್ತು ಅದ್ರ ಬಗ್ಗೆ ಹಾಗಾಗಿ ಇನ್ಫಾರ್ಮೇಷನ್ ಬೇಕಿತ್ತು ಹ್ಞೂ

ಹ್ಞೂ ಹ್ಞೂ ಸಿಸ್ಟರ್ ನಿಮ್ಮ ಕಡೆ ಹಂಗಾರೆ ತಾಳಿ ತಾಳಿಯೆಲ್ಲ ಕಟ್ಟೋಂಗಿಲ್ಲ ಬರೀ ರಿಂಗ್ ಎಕ್ಸ್ಚೇಂಜ್ ಮಾಡೋದಷ್ಟೇ ಮದುವೆ ಅಂತ ಕನ್ಸಿಡರ್ ಆಗುತ್ತಾ ಓಕೆ ಸಿ ಹಾಂ ತ್ಯಾಂಕ್ ಯು ತ್ಯಾಂಕ್ ಯು ಸಿಸ್ಟರ್ ತ್ಯಾಂಕ್ ಯು ಸೋ ಮಚ್